ನಮಸ್ಕಾರ ನಾನು ಇವತ್ತು ವೈಟ್ ಟೋನ್ ಕ್ರೀಮ್ ಬಗ್ಗೆ ಹೇಳಬೇಕು ಅನ್ಕೊಂಡಿದ್ದೀನಿ ಏನಂದರೆ ಈ ಉತ್ಪನ್ನವನ್ನು ನಾನು ಬಹಳಷ್ಟು ವರ್ಷಗಳಿಂದ ಬಳಸುತ್ತಿದ್ದೇನೆ ಇದು ಒಂದು ಮುಖಕ್ಕೆ ಹಚ್ಚುವ ಕ್ರೀಮ್ ಆಗಿದೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಮತ್ತೊಂದು ವಿಷಯ ಏನಂದರೆ ಈ ಕ್ರೀಮಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಎರಡೂ ಗುಣಗಳು ಹೊಂದಿರುತ್ತದೆ ಕೆಲವರು ಮುಖಕ್ಕೆ ಕಾಂತಿ ಬೇಕು ಬೆಳ್ಳಗೆ ಆಗಬೇಕು ತುಂಬ ಪ್ರಯತ್ನ ಅಂತ ತುಂಬ ಪ್ರಯತ್ನ ಮಾಡ್ತಾರೆ ಬೇರೆ ಏನೇನೋ ಕ್ರೀಮನ್ನು ಬಳಕೆ ಮಾಡುತ್ತಾರೆ ಆದರೆ ಕೆಲವೊಂದು ಕ್ರೀಮು ಕೆಲವರ ಮುಖದ ತ್ವಚೆಗೆ ಅದು ಹೊಂದುತ್ತೆ ಕೆಲವರ ಮುಖ ತ್ವ ತ್ವಚೆಗೆ ಹೊಂದೋದಿಲ್ಲ ಅಂತಹ ಉತ್ಪನ್ನ ಆದರೆ ನಮಗೆ ತು ಪೂರಾ ನಮ್ಮನ್ನು ಯಾವಾಗಲೂ ಬೆಳ್ಳಗೆ ಇಡುತ್ತೆ ನಮ್ಮ ತ್ವಚೆನ ಬೆಳ್ಳಗೆ ಮಾಡುತ್ತೆ ಅನ್ನೋ ಉತ್ಪನ್ನ ಇಲ್ಲಿವರೆಗೂ ಬಂದಿಲ್ಲ ಅಕಸ್ಮಾತ್ ಅದು ಬಂದಿದ್ದರೂ ಕೂಡ ಅದು ನಮ್ಮ ತ್ವಚೆಗೆ ಬಹಳ ಹಾನಿಕರವಾಗಿರುತ್ತದೆ ಆದ್ದರಿಂದ ಅಂತಹ ಉತ್ಪನ್ನವನ್ನು ಯಾರೂ ಬಳಸಬೇಡಿ ನಮ್ಮ ತ್ವಚೆ ಏನಿರುತ್ತೆ ಅದು ದೇವರು ಕೊಟ್ಟಿರುವ ಕೊಡುಗೆ ಅದು ಅದನ್ನು ನಾವು ಹಾಗೆ ಕಾಪಾಡ್ಕೊಳ್ಳಬೇಕು ಅದನ್ನು ನಾವು ಬೇರೆ ರೀತಿಯಲ್ಲಿ ಮಾಡ್ಕೊಳ್ತೀವಿ ಅಂದರೆ ಅದು ತುಂಬ ತಪ್ಪಾಗುತ್ತೆ ಆದರೆ ನಾನು ಇವತ್ತು ಈ ವೈಟ್ ಟೋನ್ ಕ್ರೀಮ್ ಬಗ್ಗೆ ಏನು ಹೇಳಬೇಕು ಅಂತ ಅನ್ಕೊಂಡಿದೀನಿ ಅಂದರೆ ಆ ವೈಟ್ ಟೋನ್ ಕ್ರೀಮನ್ನು ನಾವು ಬಳಸೋದ್ರಿಂದ ಆವತ್ತಿನ ಕಾಂತಿಯನ್ನು ಆವತ್ತು ನಮಗೆ ಕಾಪಾಡುತ್ತೆ ಹಂಗಂತ ನಮ್ಮನ್ನು ಏನು ನಮ್ಮ ಕಪ್ಪಗಿರೋ ತ್ವಚೆನ ಬೆಳ್ಳಗೆ ಮಾಡುತ್ತೆ ಅಂತ ಅಲ್ಲ ಹಚ್ಕೊಂಡಾಗ ನಾವು ಬೆ ಕಪ್ಪಗಿರೋ ತ್ವಚೆ ಬೆಳ್ಳಗೆ ಕಾಣಿಸತ್ತೆ ಅಷ್ಟೇ ಆದರೆ ಬೆಳ್ಳಗೆ ಮಾಡೋದಿಲ್ಲ ನೋಡಿ ಬೆಳ್ಳಗೆ ಕಾಣಿಸೋದು ಮಾಡೋದು ವ್ಯತ್ಯಾಸಗಳಿರುತ್ತೆ ಈ ವೈಟ್ ಟೋನ್ ಕ್ರೀಮ್ ಬಗ್ಗೆ ಹೇಳ್ಬೇಕಂದ್ರೆ ಅದು ಬೆಳ್ಳಗೆ ಕಾಣಿಸತ್ತೆ ಅದು ಅಷ್ಟೇನೆ ಅಂದರೆ ನಮ್ಮ ಮುಖದ ಕಾಂತಿ ಎಲ್ಲ ತುಂಬ ಚೆನ್ನಾಗಿ ಇಡುತ್ತೆ ಇದನ್ನು ಹಚ್ಚೋದ್ರಿಂದ ಆ ದಿನದ ಮುಖ ಆ ದಿನದ ಆ ದಿನ ಮುಖ ಬೆಳ್ಳಗೆ ಕಾಣಿಸತ್ತೆ ಮತ್ತೆ ತ್ವಚೆಯನ್ನು ಹೊಳಪಾಗಿ ಇಡುತ್ತದೆ ಇದನ್ನು ನಾನು ಪ್ರತಿದಿನ ಉಪಯೋಗಿಸಬಹುದು ಆದರೆ ಕೆಲವರು ಒಂದು ಅಂದರೆ ಏನಂದರೆ ನಾನು ನನ್ನ ಅನುಭವದ ಪ್ರಕಾರ ಒಂದು ತಿಂಗಳು ಎರಡು ತಿಂಗಳು ಉಪಯೋಗಿಸಿದ್ದರಿಂದ ನನ್ನ ಮುಖ ಒಂದು ಚೂರು ನನ್ನ ಚರ್ಮ ನನ್ನ ತ್ವಚೆ ಏನಿದೆ ಅದು ಸ್ವಲ್ಪ ಒಣಗಿ ಒಣಗೋ ಥರ ಆಗುತ್ತೆ ಆದರೆ ನಾನು ಅಷ್ಟು ನಾನು ಪ್ರತಿದಿನ ಉಪಯೋಗಿಸೋದಿಲ್ಲ ಅಂದರೆ ನಾನು ಸಮಯ ಕೊಡ್ತೀನಿ ಬೇರೆ ಕ್ರೀಮ್ಗಳನ್ನು ಬಳಸ್ತೀನಿ ಅಂದರೆ ಬೇರೆ ವ್ಯಾಸ್ಲಿನ್ ಅಂಥದ್ದೇನಾದರೂ ಹಚ್ತೀನಿ ಆದರೆ ಯಾವಾಗ್ಲಾದರೂ ಒಂದ್ಸರಿ ಹೊರಗಡೆ ಹೋಗೋ ಸಮಯದಲ್ಲಿ ನಾನು ಎಲ್ಲಾದರೂ ಹೋಗುವಾಗ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂದಾಗ ಈ ವೈಟ್ ಟೋನ್ ಕ್ರೀಮನ್ನ ಹಚ್ಕೊಳ್ತೀನಿ ಆದರೆ ಕೆಲವ್ರಿಗೆ ತುಂಬ ಅಂದರೆ ಎರಡು ತಿಂಗಳುಗಟ್ಲೆ ಮೇಲೆ ಉಪಯೋಗಿಸಿದರೆ ಮುಖ ಒಣಗುವ ಹಾಗೆ ಮತ್ತೆ ತ್ವ ಚ ತ್ವಚೆ ಒಂಥರ ಮುಖದ ಮೇಲೆ ಮೊಡವೆ ಬರೋದಾಗಲಿ ಆ ಥರ ಆಗುತ್ತದೆ ಅದೇ ಹೇಳುವುದು ಅಂದರೆ ಋಣಾತ್ಮಕ ಅನುಭವ ಆದರೂ ಕೆಲವರು ಒಮ್ಮೆ ಬಳಸಿದರೆ ಮುಖದ ಕಾಂತಿ ಹೆಚ್ಚಿಸಿ ಚರ್ಮ ಮತ್ತು ಚರ್ಮವನ್ನು ಸ್ವಲ್ಪ ಬೆಳ್ಳಗಾಗುವ ಮಾಡುತ್ತದೆ ಆದ್ದರಿಂದ ಈ ಉತ್ಪನ್ನವನ್ನು ನಾನು ಬಹಳ ದಿನಗಳಿಂದ ಉಪಯೋಗಿಸುತ್ತಿದ್ದೇನೆ ನೀವು ಕೂಡ ಪ್ರಯತ್ನ ಮಾಡಿ ಆದರೆ ಪ್ರತಿ ದಿನ ಹಚ್ಕೋಭೌದು ಅಂದರೆ ಕೆಲವೊಂದ್ಸರಿ ಅಂದರೆ ಈಗ ನೋಡಿ ಚಳಿಗಾಲದಲೆಲ್ಲ ಇದು ಅಷ್ಟು ನಮ್ಮ ತ್ವಚೆಗೆ ಒಳ್ಳೆಯದಲ್ಲ ಅನಿಸುತ್ತೆ ಅದು ಬಿಟ್ಟು ಈ ಬೇಸಿಗೆ ಕಾಲದಲ್ಲಿ ಅಂತಹ ಕಾಲದಲ್ಲಿ ನಾವು ಇದನ್ನು ಉಪಯೋಗಿಸ್ಕೊಳ್ಬಹುದು ನಾನು ತುಂಬ ವರ್ಷಗಳಿಂದ ಉಪಯೋಗಿಸ್ತಿದ್ದೇನೆ ಅಂದರೆ ಅಂಥ ಏನಾದರೂ ಒಂಚೂರು ಮೊಡವೆ ಏನಾದರೂ ಕಾಣ್ಸಿದ್ರೆ ನಾನು ಆ ಒಂದು ಎರಡು ದಿನ ನಿಲ್ಲಿಸ್ತೀನಿ ಮತ್ತೆ ಬಳಸಿ ಬಳಸೋದಕ್ಕೆ ಯೂಸ್ ಪ್ರಯತ್ನ ಮಾಡ್ತೀನಿ ಅಷ್ಟೆ